ಸಿಲಿಕೋನ್ ಸಿಟಿ ಎಂದು ಯಾವ ಊರನ್ನು ಕರೆಯುತ್ತಾರೆ ಸಿಲಿಕಾನ್ ಸಿಟಿಯನ್ನು ನಮ್ಮ ದೇಶ ನಮ್ಮ ದಿ ರಾಜ್ಯದ ರಾಜಧಾನಿಯಾದ ಬೆಂಗಳೂರನ್ನು ಕರೆಯುತ್ತಾರೆ ಐಟಿ ಸಿಟಿ ಐಟಿ ಪಾರ್ಕ್ ಅನ್ನದು ಅಂತ ಯಾವ ಊರನ್ನು ಕರೀತಾರೆ ಐಟಿ ಪಾರ್ಕಂತ ನಮ್ಮ ಬೆಂಗಳೂರನ್ನು ಕರೀತಾರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂತಹ ರಾಜ ಮನೆತನದ ಹೆಸರು ಶಿವಪ್ಪ ನಾಯಕ ಆಳಿರೋದು ನಮ್ಮ ಶಿವಮ್ಮನ ಶಿವಮೊಗ್ಗದ ಕೆಳದಿ ಚೆನ್ನಮ್ಮ ಮತ್ತು ಇಕ್ಕೇರಿಯಲ್ಲಿ ಯಾವ ದೇವಸ್ಥಾನವಿದೆ ಇಕ್ಕೇರಿಯಲ್ಲಿ ಅಘೋರೇಶ್ವರ ದೇವಸ್ಥಾನವಿದೆ ಇದು ಇತಿಹಾಸವನ್ನು ಸೂಚಿಸುತ್ತೆ